ಕುಟುಂಬ ಅನ್ನೊ ಒಂದು ಪದವೇ ಬಹಳ ವಿಶೇಷವಾಗಿದೆ ಕೇಳ್ಳಿಕ್ಕೆ ಕುಟುಂಬ ಅಂದರೆ ಹೆಣ್ಣು ಗಂಡು ಬೇಧ ಭಾವನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಹೆಣ್ಣು ಗಂಡು ಅಂತ ಬೇಧ ಭಾವ ಮಾಡಬೇಕು ಪುರುಷ ಪ್ರಧಾನವಾದ ಸಮಾಜ ಈ ಮುಂಚೆ ಆಗಿತ್ತು ಆದರೆ ಈಗ ಖಂಡಿತವಾಗ್ಲೂ ಪುರುಷ ಪ್ರಧಾನ ಸಮಾಜ ಆಗಿಲ್ಲ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾಳೆ ಕುಟುಂಬ ನಿರ್ವಹಣೆಯಲ್ಲಿ ಬಹಳ ಚೆನ್ನಾಗಿ ತೊಡಗಿಸ್ಕೊಳ್ತಾಳೆ ಮಹಿಳೆ ಮಹಿಳೆ ಒಂದು ಕುಟುಂಬ ಅಂದರೆ ಹೆಣ್ಣು ಗಂಡು ತಂದೆ ತಾಯಿ ಅವರ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಒಂದು ಒಂದು ಕ ಒಂದು ಕುಟುಂಬ ಇರ್ತದೆ ಮತ್ತು ಹೆ ಬರಿ ಪುರುಷ ಮಾತ್ರ ದುಡಿಮೆ ಮಾಡಬೇಕು ತಂದು ಹಾಕಬೇಕು ಮನೆ ಜವಾಬ್ದಾರಿಗಳು ನಡ್ಸ್ಕೊಳ್ಬೇಕು ಖಂಡಿತ ಸಾಧ್ಯ ಇಲ್ಲ ಮುಂಚೆಯೇ ಅದು ಆ ರೀತಿಯೇ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಆ ರೀತಿ ನಡಿತಾ ಇದೆ ಹೆಣ್ಣು ಏನು ಅಂದರೆ ಮ್ ಬ ಕೇವಲ ಮನೆ ಕೆಲಸ ಮಾಡಬೇಕು ಮಕ್ಕಳನ್ನ ಹಡಿಬೇಕು ಮಕ್ಕಳನ್ನ ಸಾಕಬೇಕು ಇಷ್ಟು ಮಾತ್ರ ಅವ್ಳಿಗೆ ಸೀಮಿತವಾಗಿತ್ತು ಆದರೆ ಈವತ್ತಿನ ಕಾಲ್ದಲ್ಲಿ ಅದು ಖಂಡಿತ ಸಾಧ್ಯವೇ ಇಲ್ಲ ಪುರುಷನಷ್ಟೇ ಪ್ರಧಾನವಾಗಿ ಮಹಿಳೆ ಕೂಡ ಕುಟುಂಬನ ನಿರ್ವಹಿಣೆ ಮಾಡ್ತಾಳೆ ಹೊರಗಡೆ ಹೋಗಿ ದುಡಿತಾಳೆ ಅದೆ ರೀತಿ ತನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ತಾಳೆ ಕುಟುಂಬದ ಪುರುಷ್ರು ಮಾತ್ರ ಪ್ರಧಾನವಾಗಿದ್ದರು ಒಂದು ಕಾಲದಲ್ಲಿತ್ತು ಮಹಿಳೆಯರನ್ನ ಭಾಳ ಶೋಷಣೆ ನಡೆಸ್ತಾ ಇದ್ದರು ಆದರೆ ಈವತ್ತಿನ ಕಾಲದಲ್ಲಿ ಯಾವ ಹೆಣ್ಣೂ ಪುರುಷರ ಅಡಿಯಾಳಲ್ಲ ಅವ್ನ್ಗಿನ್ನಷ್ಟೇ ಸಂಪಾದನೆನೂ ಮಾಡ್ತಾಳೆ ಮನೆ ಒಳಗಡೆಯೂ ದುಡಿತಾಳೆ ಹೊರಗೂ ದುಡಿತಾಳೆ ಮಕ್ಕಳನ್ನ ನೋಡ್ಕೊಳ್ತಾಳೆ ಮನೆ ಗಂಡಸರನ್ನ ಯೋಗ ಕ್ಷೇಮವನ್ನು ನೋಡ್ಕೊಳ್ತಾಳೆ ಅರೋಗ್ಯ ಅಡುಗೆ ಮಾಡೋದರಲ್ಲಿ ಮಕ್ಕಳು ಮಕ್ಕಳು ಮತ್ತು ಗಂಡಸರ ಆರೋಗ್ಯ ಹೇಗಿರಬೇಕು ಅನ್ನೋದನ್ನ ಮಹಿಳೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಬ ಕೇವಲ ಬ ಕುಟುಂಬದಲ್ಲಿ ಪುರುಷ ಮಾತ್ರ ಹೊರಗಡೆ ಹೋಗಿ ದುಡಿಬೇಕು ಅನ್ನೋದು ಆ ರೀತಿ ಇರ್ತಿತ್ತು ಆದರೆ ಈವಾಗ ಮನೆ ಕೆಲಸನೆಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮಕ್ಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಕೊಂಡು ತಾನೂ ಸಹ ಹೊರಗಡೆ ಹೋಗಿ ದುಡ್ದು ಸಂಪಾದನೆ ಮಾಡಿ ತನ್ನ ಕುಟುಂಬ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದನ್ನ ಮಹಿಳೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಇದು ಇದೇನು ಅತಿಶಯೋಕ್ತಿ ಅನ್ನುವಂಥ ವಿಚಾರ ಅಂತ ನಾನು ಅಂತೂ ಅಂದ್ಕೊಂಡಿಲ್ಲ ಗಂಡಸು ದುಡಿತಾರೆ ಸಂಪಾದನೆ ಮಾಡ್ತಾರೆ ಮ ಹೆಂಡತಿ ಮಕ್ಳಿಗೆ ಚಿನ್ನ ಬೆಳ್ಳಿ ಒಡವೆ ವಸ್ತ್ರ ಆಸ್ತಿ ಸಂಪಾದನೆ ಎಲ್ಲನೂ ಮಾಡ್ತಾ ಅದನ್ನು ಮೀರಿಸೋಷ್ಟು ಮಹಿಳೆಯೂ ಕೂಡ ಈವತ್ತಿನ ಕಾಲ್ದಲ್ಲಿ ಮುಂದುವರೆದಿದ್ದಾಳೆ ಅಂದರೆ ಹೇಳಿದ್ದಕ್ಕೆ ತಪ್ಪಾಗಲಾರ್ದು ಖಂಡಿತವಾಗ್ಲೂ ಮಹಿಳೆ ಕೂಡ ಕುಟುಂಬನಷ್ಟೇ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಾ ಹೊರಗಡೆ ಏನೇ ಕೆಲ್ಸಕ್ಕೆ ಹೋಗಿರ್ಬೋದು ಮಹಿಳೆ ಆದರೆ ಅವ್ಳಿಗೆ ಮನಸ್ಸಿನಲ್ಲಿ ಸದಾ ಕೊರಿತಾ ಇರುತ್ತೆ ಅಯ್ಯೋ ಗಂಡ ಊಟ ಮಾಡಿದನಾ ತಿಂಡಿ ತಿಂದನಾ ಮತ್ತು ಮಕ್ಕಳೆಲ್ಲ ಹೇಗಿದ್ದಾರೆ ಮಕ್ಳನ್ನ ನೋಡ್ಕೊ ಸ್ಕೂಲಿಂದ ಬಂದರಾ ಮನೆಯಿಂದ ಆಚೆ ಕೂತಿದ್ದಾರೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಕುಟುಂಬದಲ್ಲಿ ಪುರುಷ ಎಷ್ಟು ಪ್ರಧಾನವೋ ಮಹಿಳೆ ಕೂಡ ಅಷ್ಟೇ ರೀ ಪ್ರಧಾನವಾಗಿ ಹಿಂದಿನ ಕಾಲದಲ್ಲಿ ನಡ್ಕೊಂಡ್ಬಂದಿದ್ದಾಳೆ ಅಂತಲೇ ಹೇಳ್ಬೋದು ಇಲ್ಲಿ ಗಂಡಸು ಹೊಲ ಗದ್ದೆಗಳ್ಗೆ ಹೋಗಿ ದುಡಿತಾಯಿದ್ದರು ಹಿಂದಿನ ಕಾಲದಲ್ಲಿ ಮನೆನ ನೋಡ್ಕೊಳ್ಳಿಕ್ಕೆ ಅವ್ರ್ಗೆ ಬೇಕಾದಂಥ ಪದಾರ್ಥಗಳನ್ನ ತಮ್ಮ ತಮ್ಮ ಜಮೀನುಗಳಲ್ಲಿ ಬೆಳೆದು ಹೊರಗಡೆ ಕೊಂಡುಕೊಳ್ದೆ ಕುಟುಂಬನ ನಿರ್ವಹಣೆ ಮಾಡ್ತಾಯಿದ್ರು ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಾಯಿರಲಿಲ್ಲ ಆವತ್ತಿನ ಕಾಲದಲ್ಲಿ ಶೇಖರಣೆ ಮಾಡಿ ಮುಂದಿನ ಮುಂದಿನ ತಮ್ಮ ಮಕ್ಳಿಗೆ ಮೊಮ್ಮಕ್ಕಳಿಗಾಗ್ಲಿ ಅಂತ ಕೂಡಿಡ್ತಾಯಿದ್ದರು ಮಹಿಳೆಯೂ ಕೂಡ ಈವತ್ತಿನ ದಿನ ಅದನ್ನೇ ಎಲ್ಲನೂ ತಿಳ್ಕೊಂಡಿದ್ದಾಳೆ ಹಾಗೆ ಮಾಡ್ತಾಳೆ ಮ ತನ್ನ ಮನೆ ಕೆಲಸನೆಲ್ಲ ಮುಗಿಸಿ ಗಂಡನಿಗೆ ಊಟನೋ ಅಥವಾ ಗದ್ದೆ ಜಮೀನಿಗೆ ಆಳ್ಗಳು ಬಂದಿದ ಅವ್ರ್ಗೆ ಊಟ ತಗೊಂಡ್ಹೋಗಿ ಕೊಡೋದನ್ನೋ ಮಾಡಿ ಮಾಡಿ ತಗೊಂಡ್ಹೋಗಿ ಕೊಟ್ಟು ಮತ್ತು ಮನೆಗೆ ಬಂದು ತನ್ನ ಕುಟುಂಬ ನಿರ್ವಹಣೆನ ಬಹಳ ಚೆನ್ನಾಗಿ ನಿಭಾಯಿಸ್ತಾಳೆ ಖಂಡಿತ ಮ ಮುಂಚೆ ಏನು ಅಂದರೆ ಪುರುಷ ಮಾತ್ರ ಏನೋ ಒಂಥರ ಯಜಮಾನ ನಾನು ಅನ್ನೋ ರೀತಿ ಇರ್ತಿತ್ತು ಆದರೆ ಈಗ ಹೆಣ್ಣೇನು ಬಹಳ ಕ ಕೀಳು ಅನ್ನೋದನ್ನ ನಾನು ಹೇಳ್ತಾಯಿಲ್ಲ ಖಂಡಿತವಾಗ್ಲೂ ಹೆಣ್ಣು ಕೂಡ ಒಂದು ಕುಟುಂಬ ನಿರ್ವಹಣೆಯಲ್ಲಿ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ ಅಥ್ವಾ ಪ ನನ್ಗೆ ತಿಳಿದಿರೊ ಮಟ್ಟಿಗೆ ಯಾವುದೋ ಒಂದು ದೇಶದಲ್ಲಿ ಗಂಡು ಮಕ್ಕಳ ಪ್ರಮಾಣ ಕಡಿಮೆ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ ಅಲ್ಲಿ ಅ ರಾ ದೇಶ ಆಳೋದು ರಾಜ್ಯ ಆಳೋದು ಮತ್ತೆ ಊರ್ನ ಅಳೋದು ಕೂಡ ಹೆಣ್ಣು ಅಂತಲೇ ನಾನು ಕೇಳ್ಪಟ್ಟಿದ್ದೀನಿ ಹೀಗಿರುವಾಗ ಗಂಡು ಹೆಣ್ಣು ಅನ್ನೋ ಬೇಧ ಭಾವ ತಾರತಮ್ಯ ಇಲ್ಲ ಎಲ್ರೂ ಹಚ್ಕೊಂಡು ತಮ್ಮ ತಮ್ಮ ಕೆಲಸಗಳ್ನ ಮಾಡ್ತಾರೆ ಮ ಈಗ ಒಂದು ಒಂದು ಮನೆಯಲ್ಲಿ ಒಬ್ಬನೇ ಮಗ ಇರ್ತಾನೆ ಅವ್ನ್ಗೆ ಮದುವೆ ಆಗುತ್ತೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ತಂದೆ ತಾಯಿ ಊರಲ್ಲಿರ್ತಾರೆ ಇಬ್ಬರು ಕೆಲ್ಸಕ್ಕೆ ಹೋಗಬೇಕು ಯಾವ ರೀತಿ ಮೈ ಮನೇನ ಮೇಯ್ನ್ಟೇನ್ ಮಾಡ್ಕೊಂಡು ಹೋಗುವುದು ಇಬ್ಬರು ಕೆಲ್ಸಕ್ಕೆ ಹೋಗಬೇಕಲ್ವ ಬೆಳಗ್ಗೆ ಏಳು ಗಂಟೆಗೆ ಮನೆಯಿಂದ ಹೊರಡಬೇಕು ಇಬ್ಬರೂ ಆಗೇನ್ಮಾಡ್ತಾರೆ ಗಂಡ ಏನ್ಮಾಡ್ತಾನೆ ಗುಡಿಸೋದು ಒರೆಸೋದು ಇದನ್ನೆಲ್ಲ ನಾನು ನಿಂಗ ಸಹಾಯ ಮಾಡ್ಕೊಡ್ತೀನಿ ಅಡುಗೆ ಮಾಡೋದ್ರಲ್ಲಿ ಕೂಡ ಸಹಾಯ ಮಾಡ್ತೇನೆ ಅಂತ ಹೇಳ್ತಾನೆ ತರಕಾರಿ ಹೆಚ್ಕೊಡೋದಾಗಿರ್ಬೋದು ಕೆಲವು ಪಾತ್ರೆ ತೊಳೆದ್ಕೊಡೋದು ಮತ್ತು ಹೆಂಡತಿ ಕೂಡ ದೇವ್ರ ಮನೆ ಕೆಲಸ ಎಲ್ಲ ಮಾಡ್ತಾ ಇರುವಾಗ ಕಾಫಿ ಮಾಡ್ಕೊಡೋದು ಅಡ್ಗೆಗೆ ಸಹಾಯ ಮಾಡೋದು ಇದನ್ನೆಲ್ಲ ಮಾಡ್ತಾ ಒಬ್ರಿಗೊಬ್ರು ಹಂಚಿಕೊಂಡು ಹೊಂದಾಣಿಕೆಯಿಂದ ಜೀವನ ಮಾಡ್ತಾರೆ ನಂತರ ಕೆಲ್ಸಕ್ಕೆ ಹೋಗ್ತಾರೆ ಗಂಡ ಏನಾದ್ರೂ ಬೇಗ ಮನೆಯಿಂದ ಕೆಲಸದಿಂದ ಬಂದರೆ ಅಯ್ಯೋ ನನ್ನ ಹೆಂಡತಿ ಸಾಕಾಗಿ ಬರ್ತಾಳೆ ಅಂತ ಅವಳಿಗೆ ಸಹ ಅಡುಗೆ ಮಾಡಿಡೋದು ತಿಂಡಿ ಮಾಡಿಡೋದು ಕೆಲವೊಂದು ಮನೆಗಳಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ ಈ ರೀತಿ ಮಾಡ್ಕೊಂಡು ಹೊಗೋದ್ರಿಂಲೇ ಕುಟುಂಬ ನಿರ್ವಹಣೆ ಬಹಳ ಚೆನ್ನಾಗಿರ್ತದಂತಲೇ ನಾನು ಹೇಳ್ತೀನಿ ಬೇ ಬರೀ ಹೆಣ್ಣು ಮಾತ್ರ ದುಡಿಬೇಕು ಮನೆ ಕೆಲಸನೆಲ್ಲ ಮಾಡಬೇಕು ಮಕ್ಳು ನೋಡ್ಕೊಳ್ಬೇಕು ಮನೆ ಗಂಡಸರನ್ನೆಲ್ಲ ಲಾಲ ಪಾಲನೆ ಮಾಡಬೇಕು ಅನ್ನೋದು ಇರ್ತಿದೆ ಆದರೆ ಈಗ ಹಾಗೇನಿಲ್ಲ ಗಂ ಹು ಪುರುಷ ಕೂಡ ಮನೆನ ಚೆನ್ನಾಗಿ ನಿರ್ವಹಿಸಿಕೊಂಡು ಎಲ್ಲ ಮಹಿಳೆ ಮ ಸಮ್ ಸರಿ ಸಮಾನವಾಗಿ ಬೆಲೆಯನ್ನ ಕೊಟ್ಕೊಂಡು ಹೆಣ್ಣು ಮಕ್ಳಿಗೂ ಸರಿ ಸಮವಾದ ರೀತಿಲಿ ಮನೇಲಿ ನಡ್ಸ್ಕೊಂಡು ಹೋಗ್ತಾ ಇರೋರಿಂದ ಈವತ್ತಿನ ಕುಟುಂಬ ನಿರ್ವಹಣೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕೆಲಸಗಳ್ನೂ ಕಣ್ಣು ಗಂಡು ಹೆಣ್ಣು ಪುರುಷ ಮತ್ತು ಮಹಿಳೆ ಹಂಚಿಕೊಂಡೆ ಮಾಡ್ತಾರೆ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ನಮ್ಮನೆಯಲ್ಲೂ ಕೂಡ ನಾನೇನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಹುಷಾರಿರಲಿಲ್ವೋ ಮಲಗಿರ್ತೀನೋ ಅಥ್ವಾ ಅಥ್ವಾ ಯಾವುದೋ ಊರಿಗೆ ಹೋಗಬೇಕಾಗುತ್ತೆ ಯಾವುದೋ ದೇವಸ್ಥಾನಕ್ಕ ಹೋಗಬೇಕಾಗುತ್ತೆ ಯಾವುದೋ ಜಾತ್ರೆಗೆ ಹೋಗಬೇಕಾಗುತ್ತೆ ಯಾವುದೋ ಮದ್ವೆಗೆ ಹೋಗಬೇಕಾಗುತ್ತೆ ಸಭೆ ಸಮಾರಂಭಗಳಿರುತ್ತೆ ಅಸ್ಟಲ್ ಹಂಗೆಲ್ಲ ನಾನು ಹೋಗಬೇಕು ಅಂದಾಗ ನಮ್ಮ ನಮ್ಮ ಯಜ್ಮಾನ್ರೇನು ಮಾಡ್ತಾರೆ ನೀನು ಒಂದು ಕೆಲಸ ಮಾಡು ನಾನು ಒಂದು ಕೆಲಸ ಮಾಡ್ತೀನಿ ಕುಟುಂಬ ನಿರ್ವಹಣೆ ಭಾಳ ಚೆನ್ನಾಗಿರ್ತದೆ ಒಬ್ಬಳೇ ಕೆಲಸ ಮಾಡಿ ಸಾಕಾಗಿ ಆಯಾಸ ಆಗಿ ಹುಷಾರು ತಪ್ಪೋದ್ರ ಬದಲು ಸಹಾ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೋದರೆ ಜೀವನ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ಇಬ್ಬರೂ ಕೂಡ ಒಬ್ರಿಗೊಬ್ರು ಹಚ್ಚಿಕೊಂಡು ಕೆಲಸ ಮಾಡ್ತಿ ಅದ್ರಿಂದಾಗಿ ನಮ್ಮ ಅದ್ರ ಅದ್ರ ಜೊತೆ ಮಕ್ಕಳು ಕೂಡ ಎ ಅಪ್ಪ ಅಮ್ಮ ಇಬ್ಬರೇ ಕೆಲಸ ಮಾಡ್ತಾರೆ ನಾವು ಅವ್ರ ಜೊತೆ ಕೈಜೋಡಿಸಿದ್ರೆ ಅವ್ರಿಗೂ ಸಮಯ ಉಳಿತಾಯ ಆಗುತ್ತೆ ಅನ್ನೋ ರೀತಿ ಮಕ್ಕಳು ಕೂಡ ಯೋಚನೆ ಮಾಡ್ತಾರೆ ಹಾಗಿರುವಾಗ ಯಾರು ಹೆಚ್ಚು ಕಮ್ಮಿ ಬೇಧ ಭಾವ ಬರದೇ ಕುಟುಂಬ ನಿರ್ವಹಣೆ ಮಾಡೋದ್ರಲ್ಲಿ ಹೆಣ್ಣು ಗಂಡು ಇಬ್ಬರು ಸರಿ ಸಮವಾಗಿ ನಡ್ಕೊಳ್ತಾ ಬಂದಿದ್ದಾರೆ ಹಾಗೆ ಹೇಳಬೇಕು ಅಂದರೆ ಈ ಬೆಳ್ದು ಬಂದ ರೀತಿ ಹೇಗೆ ಅಂತ ಹೇಳಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಪುರುಷ ಪ್ರಧಾನವಾದ ಸಮಾಜ ಇತ್ತು ಗಂಡು ಯಜಮಾನ ಅವನೇ ಕೆಲಸ ಮಾ ಅವ್ನೇ ಸಂಪಾದನೆ ಮಾಡಬೇಕು ಮನೆ ಯಜಮಾನಿಕೆ ಆಡಳಿತ ಎಲ್ಲ ಅವ್ನ ಕೈಯ್ಯಲ್ಲೇ ಇರಬೇಕು ಹೆಣ್ಣು ಕೇವಲ ಅವ್ನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಮತ್ತು ಆಳು ಕಾಳುಗಳು ಅವ್ರನ್ನೆಲ್ಲ ನಿರ್ವಹಣೆ ಮಾಡುವುದು ಆ ಗಂಡಿನ ಕೆಲಸ ಇತ್ತು ಇವಳೇನಿದ್ರು ಅಡುಗೆ ಮನೇಲಿ ಅಡುಗೆ ಬೇಯ್ಸೋದು ಊಟ ಬಡಿಸೋದು ಮನೆ ಕೆಲಸಗಳ್ನ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಈ ರೀತಿ ಕೆಲಸಗಳ್ನ ಮಾಡ್ತಾಯಿದ್ದಳು ಮತ್ತು ತುಂಬ ದೂರ ಹೋಗಿ ನೀರು ಹೊತ್ಕೊಂಡ್ಬರ್ಬೇಕು ಆಗ ನಲ್ಲಿ ನಲ್ಲಿಯಲ್ಲಿ ನೀರು ಬರೋ ವ್ಯವಸ್ಥೆ ಅಂಥದ್ದೇನೂ ಇರ್ತಾಯಿರಲಿಲ್ಲ ಇಂಥ ಕೆಲಸಗಳ್ನೆಲ್ಲ ಹೆಣ್ಣು ಮಾಡ್ತಾ ಭಾಳ ಶೋಷಣೆಗೊಳಗಾಗ್ತಾಯಿದ್ಲು ಆದರೆ ಅದು ಕಾಲ ಕ್ರಮೇಣ ಬೆಳಿತಾ ಬೆಳಿತಾ ಬದಲಾವಣೆಗಳು ಸಮಾಜದಲ್ಲಿ ವಿಪರೀತ ಬದ್ಲಾವಣೆಗಳು ಬಂತು ಹೆಣ್ಣು ಗಂಡು ಸರಿ ಸಮಾನವಾಗಿ ಬಂದರು ದೇಶ ಆಳೋ ಹೆಣ್ಣು ಹೇಗೆ ಅಂದರೆ ಬ ಭಾರತದಲ್ಲಿ ಒಂದು ಇಡೀ ದೇಶನ ಆಳ್ತಕ್ಕಂಥ ಇಂದಿರಾಗಾಂಧಿ ಹೇಗೆ ಬಂದರೋ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬಳು ಇಂದಿರಾಗಾಂಧಿ ಹುಟ್ಕೊಂಡ್ಲು ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಆ ರೀತಿ ಇರ್ತಿತ್ತು ಹೆಣ್ಣಿನ ಶೋಷಣೆ ಕೂಡ ಬಹಳಾ ಜಾಸ್ತಿ ನಡಿತಾಯಿತ್ತು ಮನೆಯಿಂದ ಆಚೆ ಹೋಗಬಾರ್ದು ಕೆಲ್ಸಕ್ಕೆ ಹೋಗಬಾರ್ದು ಈ ರೀತಿಯೆಲ್ಲ ಮಾಡ್ತಾಯಿದ್ದರು ಆದರೆ ಈವತ್ತು ಸರಿ ಸಮನವಾಗಿ ಹೆಣ್ಣು ದುಡಿತಾಯಿದ್ದಾಳೆ ಮತ್ತು ವಿದ್ಯೆಗೆ ಹೆಚ್ಚಿನ ಅವಕಾಶಗಳಾಗಿ ಇರ್ತಿರಲಿಲ್ಲ ಹಿಂದಿನ ಕಾಲದಲ್ಲಿ ಕೇವಲ ಮನೆಯಲ್ಲೇ ಇರಬೇಕು ಹೆಣ್ಣು ಮಕ್ಳು ಒಂದು ವಯ್ಸಿಗೆ ಬಂದ ತಕ್ಷಣ ಅವ್ರನ್ನ ಮದುವೆ ಮಾಡ್ಬೋದು ಇಲ್ಲ ಬಾಲ್ಯವಿವಾಹ ಮಾಡ್ಬಿಡೋದು ಈ ರೀತಿ ಮಾಡ್ತಾಯಿದ್ದರು ಆದರೆ ಅದೆಲ್ಲ ಈವತ್ತಿನ ಕಾಲದಲ್ಲಿ ಕಾನೂನು ಬಹಳ ಬಿಗಿ ಬಿಕ್ಕಟಿನಲ್ಲಿ ಇರೋದರಿಂದ ಈಗ ಅಂಥದ್ದೇನೂ ಇಲ್ಲ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ ಹೆಣ್ಣು ಹಿಂದುಳಿಬಾರದು ಅಂತ ಹೇಳಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾಯಿದ್ದಾರೆ ಮತ್ತು ಹೆಣ್ಣಿನ ಸಂಖ್ಯೆ ಮುಂಚೆ ಕಮ್ಮಿ ಇತ್ತು ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಭ್ರೂಣ ಲಿಂಗ ಹತ್ಯೆ ಮ ಪಥ್ಯೆ ಜೊತೆಗೆ ಹತ್ಯೆ ಇವೆರಡೂ ನಡಿತಾ ಇತ್ತು ಆದರೆ ಈಗ ಕಾನೂನು ಎಲ್ಲ ಬಂದಿರೋದರಿಂದ ಹೆಣ್ಣು ಗಂಡು ಎರಡೂ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಮತ್ತು ಕುಟುಂಬದಲ್ಲಿ ಕೇವಲ ಬರಿ ಪುರುಷ ಇದ್ದರೆ ಒಂದು ಕುಟುಂಬ ಅನ್ನಿಸ್ಕೊಳ್ಳೋಲ್ಲ ಬರೀ ಮಹಿಳೆ ಇದ್ದರೇನೆ ಕುಟುಂಬ ಅನ್ನಿಸ್ಕೊಳ ಎರಡು ಇದ್ದರೇನೆ ಅದು ಕುಟುಂಬ ಅಂತಲೇ ಅನ್ನಿಸ್ಕೊಳ್ಳೋ ಇಬ್ಬರು ಹೊಂದಾಣಿಕೆಯಿಂದ ಜೀವನ ಮಾಡಿದ್ರೇನೆ ಅದು ಬ ಕುಟುಂಬ ಅನ್ನಿಸ್ಕೊಳ್ಳೋದು ಮತ್ತು ಎಲ್ಲ ಕೆಲಸಗಳ್ನ ಹಂಚ್ಕೊಂಡೇ ಮಾಡ್ತಾರೆ ಗಂಡು ಹೊರಗೇ ದುಡಿಬೇಕು ಹೆಣ್ಣು ಮನೆ ಒಳಗೇ ಇರಬೇಕು ಈ ರೀತಿಯ ಕಟ್ಟು ಕಟ್ ಪಾಡುಗಳು ಬಹಳ ಹಿಂದಿನ ಕಾಲದಿಂದ್ಲೂ ನಡ್ಕೊಂಡ್ಬರ್ತಾಯಿತ್ತು ಆವಾಗ ಹೆಣ್ಣು ಮನೆಯಿಂದ ಹೊಸ್ಲು ದಾಟಿದರೆ ಅವ್ಳು ಸರಿ ಇಲ್ಲ ಅಂತ ಹೇಳೋದು ಅವ್ಳಿಗೆ ಯಾವುದೇ ಅವಕಾಶಗಳು ಇರ್ತಾಯಿರಲಿಲ್ಲ ಎಕ್ಸ್ಪ್ಲೋರ್ ಆಗಲಿಕ್ಕೆ ಅವ್ಳಿಗೇನೋ ಒಂದು ಕಲೆ ನೃತ್ಯ ನಾಟಕ ಈ ರೀತಿ ಏನೇನೊ ಆಸೆಗಳು ಆಕಾಂಕ್ಷೆಗಳು ಇದ್ದರು ಯಾವುದಕ್ಕೂ ಅವಕಾಶವೇ ಇರ್ತಿರಲಿಲ್ಲ ಕೇವಲ ಮನೆಯೊಳಗೆ ಇರಬೇಕು ಅನ್ನೋ ಆದರೆ ಈಗ ಕುಟುಂಬ ನಿರ್ವಹಣೆಯಲ್ಲಿ ಕುಟುಂಬದಲ್ಲಿ ಹೆಣ್ಣು ಗ ಪುರುಷ ಹೇಗೆ ಪ್ರಧಾನ ಆಗ್ತಲೇ ಮಹಿಳೆಯೂ ಕೂಡ ಅದೇ ರೀತಿ ಪ್ರಧಾನ ಆಗ್ತಾಳೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಎಲ್ಲ ಕಡೆ ನೋಡ್ಕೊಂಡ್ಬಂದಿದ್ವಿ ಅಕ್ಕಪಕ್ಕದಲ್ಲಿ ಬೇರೆ ಊರುಗಳಲ್ಲಿ ಮತ್ತು ಮ ಈಗ ಈಗ ಹೇಗೆ ಅಂದರೆ ಬರಿ ಕುಟುಂಬ ಮ ನಿರ್ವಹಣೆ ಮಾತ್ರ ಪುರುಷ ಮಹಿಳೆ ಪಾತ್ರ ಅಂತಲ್ಲ ಇಡೀ ಸಮಾಜದ ಬೆಳವಣ್ಗೆಗೂ ಕೂಡ ಪುರುಷ ಮತ್ತು ಮಹಿಳೆಯ ಪಾತ್ರ ಬಹಳ ಇದೆ ಅಂತಲೇ ಹೇಳ್ಬೋದು ಈಗ ಎಲ್ಲ ರಂಗಗಳಲ್ಲೂ ಮಹಿಳೆಯರು ಮುಂದಿದ್ದಾರೆ ಅಂತ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡೋದು ಯಾರು ಅವ್ರ ಮನೆ ಯಜಮಾನ ಯಜಮಾನ ಅನ್ನೋದಕ್ಕಿಂತ ಗಂಡ ಅಥ್ವಾ ತಂದೆ ಈ ರೀತಿಯ ಪ್ರೋತ್ಸಾಹ ಕೊಡೋದ್ರಿಂದ ಅವ್ರೂ ಕೂಡ ಎಲ್ಲದ್ರಲ್ಲೂ ತೊಡಗಿಸ್ಕೊಳ್ತಾ ಇಂದ ರಾಜಕೀಯದಲ್ಲೇ ಬಹಳಷ್ಟು ಮಹಿಳೆಯರಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸುಧಾ ಮೂರ್ತಿ ಒಂದು ಹೆಣ್ಣು ಸುಧಾ ಮೂರ್ತಿ ಒಂದು ಹೆಣ್ಣು ಮತ್ತು ಶಕುಂತಲಾ ದೇವಿ ಒಂದು ಹೆಣ್ಣು ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದರಿಂದ ತಾನೇ ಅವರೆಲ್ಲ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದ್ದು ಕುಟುಂಬದಲ್ಲಿ ಎಲ್ಲರೂ ಹೆಣ್ಣು ಹೆಣ್ಣಿಗೂ ಪುರುಷನಿಗೆ ಹೇಗೆ ಪ್ರೋತ್ಸಾಹ ಸಿಗುತ್ತೊ ಮಹಿಳೆಗೂ ಸಹ ಅಷ್ಟೇ ಪ್ರೋತ್ಸಾಹ ಸಿಗಬೇಕು ಈ ರೀತಿ ಪ್ರೋತ್ಸಾಹ ಸಿಕ್ಕಾಗಲೇ ಹೆಣ್ಣು ಗಂಡು ಇಬ್ಬರಿಗೂ ಮನಸ್ಥಿತಿಗಳು ಚೆನ್ನಾಗಿದ್ದು ಹೊಂದಾಣಿಕೆ ಜೀವನ ಚೆನ್ನ ಬಹಳಾ ಚೆನ್ನಾಗಿರ್ತದೆ ಕುಟುಂಬದ ನಿರ್ವಣೆಯಲ್ಲಿ ಮಹಿಳೆ ಪಾತ್ರ ಏನು ಪುರಷನ ಪಾತ್ರ ಎಷ್ಟು ಪ್ರಾಮುಖ್ಯತೆಯಿಂದ ಇರುತ್ತೊ ಅದೇ ರೀತಿ ಮಹಿಳೆ ಪಾತ್ರವೂ ಅಷ್ಟೇ ಪ್ರಾಮುಖ್ಯತೆಯಾಗಿರ್ತದೆ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಬರಿ ಗಂಡು ಬರಿ ದುಡ್ಡು ಎಣಿಸೋದು ದುಡ್ಡು ಕೂಡಿಡೋದು ಬರಿ ಇದೇ ಮನೆ ಜವಾಬ್ದಾರಿ ಮಾತ್ರ ಆ ರೀತಿಯ ಫೈನಾನ್ಶಿಯಲ್ ಜವಾಬ್ದಾರಿ ಮಾತ್ರ ಗಂಡಸ್ರಲ್ಲಿ ಇರ್ತಾಯಿತ್ತು ಹೆಂಗಸರಿಗೆ ಅದನ್ಯಾವುದನ್ನು ಕೊಡ್ತಾಯಿರಲಿಲ್ಲ ಕಾಲಕ್ರಮೇಣ ಅದೆಲ್ಲ ಬದಲಾವಣೆ ಆಗ್ತಾ ಬಂತು ಗಂಡು ಹೇಗೆ ಸ ಕುಟುಂಬದಲ್ಲಿ ಪ್ರಧಾನವಾಗಿರ್ತಾನೊ ಅದೇ ರೀತಿ ಮಹಿಳೆಯೂ ಕೂಡ ಪ್ರಧಾನವಾಗೇ ಈವತ್ತಿನ ಕಾಲದಲ್ಲಿ ನಡ್ಕೊಂಡ್ಬರ್ತಾಯಿದೆ